ಹೇ ಗಯ್ಸ್ ಇವತ್ತು ನಾನು ಹೇಳೊಕ್ಕೆ ಹೊರಟಿ ಹೊರ್ಟಿರೋದಂತಂದ್ರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಬಗ್ಗೆ ನೆಗೆಟೀವ್ ಥಿಂಗ್ಸ್ನ ಹೇಳಕ್ಕೊರ್ಟಿದ್ದೀನಿ ಎಲೆಕ್ಟ್ರಾನಿಕ್ ಐಟಮ್ಸಂದ್ರೆ ನಾವು ಎಷ್ಟು ಯಾವರೀತಿ ಯೂಸ್ ಮಾಡ್ಕೊಳ್ತೀವೋ ಆ ರೀತಿ ಇರುತ್ತೆ ಯಾವುದೇ ಒಂದು ಇರಬೋದು ಅಷ್ಟೇ ಅಲ್ವ ಅದ್ರ ಜೊತೆ ಏನಪ್ಪ ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್ ತುಂಬನೇ ಹೆವಿ ಹೇಗೆ ಅಂತೆಂದ್ರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೊ ಆಗೋವಂಥದ್ದು ಜಾಸ್ತಿ ಏನಪ್ಪ ಅಂದರೆ ಇವಾಗ ಯಾವ ಯಾವುದೋ ಒಂದು ಎಲೆಕ್ಟ್ರಾನಿಕ್ ಐಟಮ್ಮಂದ್ರೆ ಇವನ್ ಹೀಟ್ರು ವಾಟರ್ ಈಟರು ಯಾವಾಗಲು ಯೂಸ್ ಮಾಡೋವಂಥದ್ದು ಡೈಲಿ ಯೂಸೇಜಲ್ಲಿ ತೊಗೊಳೋಥಂತದ್ದೇ ಅಲ್ವ ಅದು ವಾಟ್ರ್ ಹೀಟ್ರ್ ಏನಾಗುತ್ತೆ ಅಂತಂದ್ರೆ ನಾರ್ಮಲ್ಲಾಗಿ ಹಾಕಿಬಿಟ್ಟಿರ್ತೀವಿ ಕೆಲವೊಂದು ಕಡೆಯೆಲ್ಲ ತುಂಬ ಜನ ಮಕ್ಕಳು ಇದಾಗಿರೋದೇ ಜಾಸ್ತಿ ಅಂದರೆ ಶಾಕ್ ಹೊಡೆಸ್ಕೊಂಡಿರ್ತಾರೆ ಈಗ ಅಂದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಓಕೆ ಈಗ ಇವನ್ ಕರೆಂಟಿರ್ಬೋದು ಏನಾಗುತ್ತೆ ಅಂತಂದ್ರೆ ಮಳೆ ಬಂತು ಅಂದಾಗ ಗೋಡೆಗಳೆಲ್ಲ ನೆನ್ದಿರುತ್ತಲ್ಲ ಆ ಟೈಮಲ್ಲಿ ಕೆಲವೊಂದು ಕಡೆ ಏನಾಗುತ್ತೆ ಕೆಲವೊಂದು ಟೈಮ್ ಮನೆಯೇ ಅಂದ್ರೇನು ಗೋಡೆ ಮುಟ್ಟಿದ್ರೂ ಶಾಕ್ ಹೊಡಿಯೋವಂಥ ಒಂದು ಸ್ಥಿತಿನ ನಾವು ನೋಡಿರ್ಬೋದು ಇನ್ನೊಂದೇನಪ್ಪ ಅಂದರೆ ನಾನು ಮೇನ್ ಹೇಳಬೇಕುಂತಿರೋದು ಯಾವುದು ಹೆಡ್ ಸೆಟ್ ಬಗ್ಗೆ ಹೆಡ್ ಸೆಟ್ ಅಂದರೆ ನಾರ್ಮಲ್ಲಾಗಿ ಎಲ್ಲರೂ ಯೂಸ್ ಮಾಡ್ತಾರೆ ಫೋನ್ಸು ಅದ್ರ ಬಗ್ಗೆ ಹೇಳೋ ಇನ್ನೊಂದು ಮಾತೇ ಇಲ್ಲ ಎಲ್ಲೆಲ್ಲಿಂದ ಎಲ್ಲೋದ್ರುನು ಪ್ರತಿಯೊಬ್ರೂ ಫೋನ್ಸ್ ಯೂಸ್ ಮಾಡಿರ್ತಾರೆ ಎಲ್ಲೇ ಇವನ್ ಬಸ್ಸಲ್ಲೋಗ್ತಿರ್ಲಿ ಅಥ್ವಾ ಏನು ಎಲ್ಲೇ ಒಂದು ಟ್ರಾವೆಲ್ ಮಾಡ್ತಿರ್ಬೋದು ಅಥ್ವಾ ಮನೆಯಲ್ಲಿರ್ಬೋದು ಪ್ರತಿಯೊಂದಕ್ಕೂ ಏನಪ್ಪ ಅಂದರೆ ಇನ್ನೊಬ್ರಿಗೆ ಡಿಸ್ಟರ್ಬೆನ್ಸಾಗುತ್ತೆ ಅಂತ ಅಥ್ವಾ ಇದು ಸೌಂಡ್ ಕ್ಲ್ಯಾರಿಟಿ ಇರೋಲ್ಲ ಅಂತ ಈ ಥರ ಯಾವುದೋ ಒಂದು ರೀಸನ್ಸ್ಗೆ ಏನು ಮಾಡ್ತಾರೆ ಫೋನ್ಸ್ನ ಹೆಡ್ಫೋನ್ಸ್ನ ಯೂಸ್ ಮಾಡೋವಂಥದ್ದು ಜಾಸ್ತಿ ಆಗಿಬಿಟ್ಟಿದೆ ಈ ಈ ನಡುವೆ ಅದರಲ್ಲೂ ಏನಪ್ಪ ಅಂದರೆ ತುಂಬ ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟು ನಾರ್ಮಲ್ ಹೆಡ್ಫೋನ್ಸೆಲ್ಲ ಬ್ಲೂ ಟೂತು ನೆಕ್ಸ್ಟ್ ನೆಕ್ ಬ್ಯಾಂಡ್ ಬ್ಲೂಟೂತಂತೆ ಅದು ಇದು ಅದರಲ್ಲೂ ತುಂಬ ವೈರೈಟಿಸ್ ಬಂದ್ಬಿಟ್ಟಿದೆ ಯಾವುದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರೋಲ್ಲ ಅಂತಲು ಹೇಳೋಕ್ಕಾಗೊಲ್ಲ ಏನಪ್ಪ ಅಂದರೆ ಕೆಲವೊಂದು ಟೈಮುಗೆ ಏನು ನೋಯ್ಸ್ ಏನಾಗುತ್ತೆ ಕೇಳ್ತಾ ಕೇಳ್ತಾ ಕೇಳ್ತಾನೇ ಲಾಂಗ್ ಟೈಮ್ ನಮಗೆ ಏನಾಗುತ್ತೆ ಅದು ಕಿವಿಯೇ ಹೋಗೋಂಥ ಚಾನ್ಸಸ್ಸಿರುತ್ತೆ ಅಂದರೆ ಏನು ಕಿವಿ ಕೇಳಿಸ್ದೇ ಇರೋ ಕೇಳಿಸ್ದೇ ಆಗೋವಂಥ ಚಾನ್ಸಸ್ ತುಂಬಾನೇ ಇರುತ್ತೆ ಅದರಿಂದ ಏನಪ್ಪ ಹೆಡ್ ಸೆಟ್ ಹಾಕಿದ್ದು ಹಾಕ್ದಂಗೇ ಇದ್ದರೆ ಕಿವಿ ನೋವು ಆಗದೊಂದು ಇನ್ನೊಂದು ಮೊಬೈಲ್ ಅಡಿಕ್ಟಾಗ್ತೀವಿ ಇನ್ನೊಂದಲ್ಲ ಇನ್ನೊಂದು ಅಂತ ನೋಡ್ತಾ ಹೋಗ್ತಿದಂಗೆ ಅದು ಏನು ಬ್ರೈನ್ ಮೇಲೆ ಎಫೆಕ್ಟಾಗ್ತಾ ಹೋಗುತ್ತೆ ಆ ಸೌಂಡು ಏನಪ್ಪ ಅಂದರೆ ಸೌಂಡ್ ಫ್ರಿಕ್ವೆನ್ಸಿ ಅನ್ನೋದು ಕೆಲವೊಂದು ಹೆಡ್ಸೆಟ್ಟಲ್ಲಿ ಜಾಸ್ತಿ ಇರುತ್ತೆ ಕೆಲವೊಂದು ಹೆಡ್ಸೆಟ್ಟಲ್ಲಿ ಕಡಿಮೆ ಇರುತ್ತೆ ಇನ್ನೊಂದೇನಪ್ಪ ಅಂದರೆ ಕ್ಲ್ಯಾರಿಟಿ ಇರೋಲ್ಲ ಅಥ್ವಾ ಸೌಂಡು ಕೆಲವ್ರಿಗೆ ಲೋ ಕ್ವಾಲಿಟಿ ಏನಿರುತ್ತೆ ಆ ಲೋ ಕ್ವಾಲಿಟಿ ಏನಪ್ಪ ಅಂದರೆ ಒಂಥರ ನೋಯ್ಸ್ ಬರೋದು ಆ ನೋಯ್ಸಿಂದ ತುಂಬ ಹಿಂಸೆ ಅನಿಸ್ಬಿಡೋದು ಅದು ಏನು ಕರೆಕ್ಟಾಗಿ ಸೆಟ್ ಅಂದರೆ ಇಟ್ಟಾಗ ಫುಲ್ಲು ಕಿವಿ ನೋವು ಅದ್ರ ಜೊತೆ ನೋಯ್ಸು ಸರಿಯಾಗಿ ಇರಲ್ದೇ ಒಂಥರ ಡಿಸ್ಟರ್ಬೆನ್ಸಾಗಿಬಿಡೋದು ಅದು ಇನ್ನೊಂದೇನಪ್ಪ ಲಾಂಗ್ ಟೈಮ್ ನಾವು ಆ ಥರ ಕೇಳ್ತಾ ಕೇಳ್ತಾ ಅಥ್ವಾ ಕೆಲವೊಂದರಲ್ಲಿ ತೋರಿಸ್ಬಿಡುತ್ತೆ ಅಂದ್ರೇನು ವಾಲ್ಯೂಮ್ ಕಡಿಮೆ ಇದೆ ಕಡಿಮೆ ಇದೆ ಅಂಥೇಳ್ಬಿಟ್ಟು ಜಾಸ್ತಿ ಮಾಡ್ಬಿಡ್ತಾ ಹೋಗ್ತಾರೆ ತುಂಬ ಜನ ಅದು ಮಿನಿಮಮ್ ವಾಲ್ಯೂಮ್ ಅನ್ನೋದು ಇಷ್ಟು ಅಂತ ಇರುತ್ತೆ ಆದ್ರೆ ಏನು ಮಾಡ್ತಾರೆ ಸರಿಯಾಗಿ ಕೇಳಿಸ್ತಿಲ್ಲ ಸೌಂಡು ಅಂಥೇಳ್ಬಿಟ್ಟು ಇನ್ನು ಜಾಸ್ತಿ ಮಾಡೋರು ಅದೇನಾಗುತ್ತೆ ಕಿವಿಗೆ ಎಫೆಕ್ಟಾಗತ್ತೆ ಬ್ರೈನ್ ಮೇಲೆ ಎಫೆಕ್ಟ್ ಬೀಳುತ್ತೆ ಸೊ ಆ ಥರ ಆಗೋದು ಜಾಸ್ತಿ ಇನ್ನೊಂದು ಕಡೆ ನಾನು ಏನು ತುಂಬ ಇನ್ಸಿಡೆಂಟ್ಸು ಒಂದೆರ್ಡು ಮೂರು ಇನ್ಸಿಡೆಂಟ್ ನಾನು ಕೇಳ್ಪಟ್ಟಿರೋದು ನಾನು ಕೇಳ್ದೆನೇ ಇನ್ನು ತುಂಬಾ ಇನ್ಸಿಡೆಂಟ್ಸಾಗಿದೆ ಮಲ್ಟಿ ಮೀಡಿಯಾದಲ್ಲಿ ನೋಡಿರೋ ಅಂದರೆ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿರೋದು ಜಾಸ್ತಿ ಇದೆ ಏನಪ್ಪಾ ಅಂದರೆ ಯಾವುದೋ ಒಂದುಡುಗಿ ಏನು ಹೆಡ್ ಸೆಟ್ ಹಾಕ್ಕೊಂಡು ಕೇಳ್ತಾಯಿದೆ ಫೋನ್ ಬ್ಲಾಸ್ಟಾಗ್ಬಿಡುತ್ತೆ ಫೋನ್ ಬ್ಲಾಸ್ಟಾಗಿರೋದ್ರಿಂದ ಫುಲ್ಲು ಏನಪ್ಪ ಅಂದರೆ ಕಿವಿಯೇ ಹೋಗಿರೋವಂಥದ್ದು ಕಿವಿ ಒಂದು ಸೈಡ್ ಕಿವಿಯೆಲ್ಲ ಏನು ಬ್ಲಾಸ್ಟಾಗಿ ಫುಲ್ ಏನು ಫು ಏನು ಕಿವಿಯೇ ಸುಟ್ಟೋಗಿರೋವಂಥದ್ದು ಇನ್ನೊಂದು ಕಡೆ ಏನು ಪಾಪು ಪಾಪುನು ಏನಾಗಿದೆ ಕೇಳಿ ಪಾಪುಗೂ ಹಂಗೆ ಪಾಪುಗೂ ಹಂಗೆ ಆಗಿದೆ ಇನ್ನೊಬ್ರಿಗೆ ಏನು ಎಲ್ಡರೇ ಅವರು ಒಬ್ಬರು ಏನು ಮಾಡಿದ್ದಾರೆ ಕೇಳ್ತಾ ಕೇಳ್ತಾ ಕೇಳ್ತಾ ಈಗ ಅವ್ರಿಗೆ ಕಿವಿಯೇ ಕೇಳ್ದಂಗಾಗಿದೆ ಇನ್ನೊಂದೇನು ಆ ಹೆಡ್ಫೋನ್ಸಿಂದ ಅದು ನಾವು ಯ್ಯೂಸುವಲಿ ಹೆವಿಯಾಗಿ ನಾವು ಯಾವಾಗಲು ಕ್ಲೀನ್ ಮಾಡೋಲ್ಲ ಅದು ನಾರ್ಮಲ್ಲಾಗಿ ಆವಾಗಾವಾಗ ಯಾವಾಗಲೋ ಒಂದ್ಸಲ ಸುಮ್ಮನೆ ಹಿಂಗಿಂಗೆ ಅಂದು ಒರೆಸ್ಬಿಟ್ಟು ಹಾಕ್ಕೊಂತ ಇರ್ತಾರೆ ಅದರಿಂದ ಏನು ಇರಿಟೇಷನ್ಸ್ ಆಗೋದದು ಅಥ್ವಾ ಅಲ್ಲಿ ಇಚ್ಚಿಂಗ್ ಆಗೋದು ಕಿವಿಯಲ್ಲಿ ಆ ಥರ ಇನ್ಸಿಡೆಂಟ್ಸು ತುಂಬನೇ ಆಗತ್ತೆ ಸೊ ನನಗೆ ಗೊತ್ತಿದಂಗೆ ಇಟ್ಸ್ ಏನು ಪ್ಯು ತುಂಬನೇ ಒಳ್ಳೆದಲ್ಲ ಅದು ನನಗೆ ಗೊತ್ತಿದಂಗೆ ಹೆಡ್ ಫೋನ್ಸ್ ಅನ್ನೋದು ಏನಪ್ಪ ಅಂದರೆ ಯಾವಾಗಾದ್ರೂ ಬೆ ಒನ್ ಟೈಮ್ ಟು ಟೈಮ್ಸ್ ಅಷ್ಟೇ ಯೂಸ್ ಮಾಡೋಕ್ಕೆ ಡೈಲಿ ಒಂದು ಒನ್ ಅವರ್ ಅಥ್ವಾ ಟು ಅವರ್ಸ್ ಯೂಸ್ ಮಾಡ್ಬೋದು ಅಷ್ಟು ಬಿಟ್ಟರೆ ಅದೇನಾರು ಯೂಸ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ನಮಗೆ ಇರಿಟೇಷನ್ ಇರಬೋದು ಅಥ್ವಾ ಕೆಲವೊಬ್ರಿಗೆ ಅಲ್ಲೆಲ್ಲ ಗಾಯವೂ ಆಗೋಂಥ ಚಾನ್ಸಸ್ ಇರು ಚಾನ್ಸಸ್ಸಿರುತ್ತೆ ಏನಾರು ಫೋನು ಹೆವಿಯಾಗಿ ಯೂಸ್ ಮಾಡ್ತಾ ಅವರು ಹೆಡ್ಸೆಟ್ನ ಕಂಟಿನ್ಯೂಯಸ್ಸಾಗಿ ಯೂಸ್ ಮಾಡ್ತಿದ್ದಾರೆ ಅಂದರೆ ಬ್ಲಾಸ್ಟಾಗೋಂಥ ಚಾನ್ಸಸ್ಸು ತುಂಬ ಇರುತ್ತೆ ಹಾ ಯಾರೋ ಚಾರ್ಜಿಂಗಾಕ್ಬಿಟ್ಟು ಹೆಡ್ ಫೋನ್ಸ್ ಹಾಕ್ಕೊಂಡು ಕೇಳ್ತಿದ್ರು ಅದು ಫುಲ್ ಕಿವಿನೂ ಹೋಯ್ತು ಆ ಹುಡುಗಿ ಏನಾದ್ಲೋ ಏನೋ ಪಾಪಚ್ಚಿ ಈ ಥರ ತುಂಬ ಇನ್ಸಿಡೆಂಟ್ಸ್ ನೋಡಿರೋದ್ರಿಂದ ಹೆಡ್ ಸೆಟ್ ಅನ್ನೋದು ನನಗೆ ಆಗಿರೋದೇನಪ್ಪ ಅಂತಂದ್ರೆ ಫುಲ್ ಕಿವಿ ನೋವು ಬರುತ್ತೆ ಅದು ಕೇಳ್ತಾ ಕೇಳ್ತಾ ಹಿಂಸೆ ಆಗುತ್ತೆ ಸೊ ಹಾಗಾಗಿ ಅದು ನೆಗೆಟಿವ್ ಫೀಡ್ ಬ್ಯಾಕ್ ಅಂತಲೇ ಹೇಳ್ಬೋದು ನನ್ನ ಕಡೆಯಿಂದ